ಆರು ಸಾವಿರದ ಐದು ನೂರು ಒಂದು ಲಕ್ಷದ ಹತ್ತು ಸಾವಿರದ ಹನ್ನೊಂದು ಮೂರು ಲಕ್ಷದ ಐವತ್ತು ಸಾವಿರ ಆರು ಲಕ್ಷದ ಮೂವತ್ತು ಸಾವಿರ ಒಂಬತ್ತು ಲಕ್ಷದ ತೊಂಬತ್ತು ಸಾವಿರ